ಅಂದರೆ ನಾವು ಅಂದರೆ ನಮಗೆ ನೃತ್ಯ ಪ್ರದರ್ಶನ ಅಂದ ಕೂಡಲೇ ಬರೋದು ನಮ್ಮ ಶಾಲೆನೇ ಶಾಲೆಯ ದಿನಗಳಲ್ಲಿ ನಾವು ಶಾಲೆಯ ದಿನ ಅಂತ ಮಾಡ್ತಿರುವಾಗ ನಾವು ನೃತ್ಯ ಪ್ರದರ್ಶನ ಮಾಡ್ತಿದ್ದೆವು ಅವಾಗ ನಮ್ಮ ಇಡೀ ನಮ್ಮ ಊರೆ ಬಂದು ನೋಡೋದು ಅದೇ ನಮಗೆ ತುಂಬ ಮೆಲ್ಕು ಹಾಕೋ ಒಂದು ವಿಷಯ ಅಂತಂದರೆ ನಾವು ಲ್ ಕೊನೆಯ ಬಾರಿ ನಾವು ಮಾಡಿದ್ದಂತಹ ಶಾಲೆಯಲ್ಲಿ ನಾವು ಹತ್ತನೇ ತರಗತಿ ಇದ್ದಿದ್ದಂತಾಗ ಮಾಡಿದ ನೃತ್ಯ ನಮಗೆ ತುಂಬ ಮೆಲ್ಕು ಹಾಕತ್ತೆ ಯಾ ಅದೇ ನಮ್ಮ ಕೊನೆಯ ಡ್ಯಾನ್ಸ್ ನೋಡಿದ್ದು ಎಲ್ಲರೂ ನಮ್ಮ ಊರಲ್ಲಿ ಇದು ಒಂದು ಒಂದು ಮೆಲ್ಕು ಹಾಕೋ ಒಂದು ಅಂತ ಹೇಳ್ಬೋದು ಅದೇ ಸ್ಮರಣೀಯವಾದ ನೃತ್ರ್ಯ ಪ್ರದರ್ಶನ